ಹಾಂ ಹಲೋ ಶ್ರುತಿ ಅವರಾ ನಾನಮ್ಮ ಅನ್ನಪೂರ್ಣಮ್ಮ ಅಂತ ನಮಗೆ ನಾಳೆ ಪೂಜೆಯಿದೆ ನಮ್ಮ ಮನೇಲ್ಲಿ ನಿಮ್ಮ ಮನೇಲ್ಲಿ ಬಾಳೆ ಗಿಡಗಳಿವೆಯಂತಲ್ಲ ಬಾಳೆಹಣ್ಣು ಇದೆಯಂತಲ್ಲ ಅದಕ್ಕೆ ಸ್ವಲ್ಪ ನಮಗೆ ನ ನಮ್ಗೆ ನಾಳೆ ಪೂಜೆ ಇದೆ ನಮ್ಮ ಮನೇಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು ಬಾಳೆಹಣ್ಣು ಒಂದು ಹತ್ತು ಕೆ ಜಿ ಅಷ್ಟಿದೆ ಹತ್ತು ಕೆ ಜಿ ಅಷ್ಟು ಬೇಕಮ್ಮ ಅದೇ ಅದೇ ನಂಜನ್ಗೂಡ್ ರಸಬಾಳೆನಮ್ಮ ಅದು ತುಂಬ ಚೆನ್ನಾಗಿರುತ್ತೆ ಅದೇ ಬೇಕಮ್ಮ ನಮಗೆ

ಯಾಕಮ್ಮ

ಹಾಂ ಹಾಂ ಅದೇ ಏಲಕ್ಕಿ ಬಾಳೆ ಇಲ್ಲ ಏಲಕ್ಕಿ ಬಾಳೆ ಇದೆಯಾ ಏಲಕ್ಕಿ ಬಾಳೆ ಒಂದು ಹತ್ತು ಕೆ ಜಿ ಮತ್ತು ಅದನ್ನು ಮನೆಗೆ ಕಳ್ಸೋಕ್ಕಾಗತ್ತಾಮ್ಮ ಆಂ ಹೌದಮ್ಮ ರೇಟ್ ಜಾಸ್ತಿನಾ ಯಾಕಮ್ಮ ಕಡಿಮೆ ಮಾಡ್ಕೊಳ್ಳಿ ಹಾಂ ಕೆ ಜಿ ತಗೊಳ್ತಾಯಿದೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ಕಳಿಸ್ತೀನಮ್ಮ ಒಂದು ಹತ್ತು ಕೆ ಜಿ ಅಷ್ಟು ಕಳ್ಸಿಬಿಡಪ್ಪ ನಮ್ಮ ಮನೆ ಕೊಳ್ಳೆಗಾಲ ನಮ್ಮದು ಸೊಸೈಟಿಗೆ ಹಾಂ ಅದೇ ನಮ್ಮ ಮನೆ ಅಲ್ಲಿ ತೋರ್ಸ್ರೆ ಸಾಕಪ್ಪ ಕೇಳಿದ್ರು ಪರವಾಗಿಲ್ಲ ಸಪ್ತಗಿರಿ ಅಂತಲು ಕೇಳಿದ್ರು ಪರವಾಗಿಲ್ಲ ಯಾರಾದ್ರೂ ತೋರಿಸ್ತಾರಪ್ಪ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಅಲ್ಲಿ ಯಾರಾದರು ಬಸ್ ಸ್ಟ್ಯಾಂಡ್ ಹತ್ತಿರ ಬಂದು ಕೇಳಿ ಯಾರಾದರು ಹೇಳ್ತಾರಮ್ಮ ನಮ್ಮದೆಲ್ಲನೂ ಅವ್ರ್ಗೆ ಎಲ್ಲಾರ್ಗುವೆ ಅದು ಬಂದು ಯಾರಾದರು ಕೇಳಿ ನಮ್ಮ ಮನೆ ತೋರಿಸ್ತಾರೆ ಹಾಂ ನಮ್ಮ